ನಾಗರಿಕರಿಗೆ ರಕ್ಷಣೆ ನೀಡಲು ಹಾಗೂ ಸಮಾಜದಲ್ಲಿ ಶಾಂತಿ ಕಾಪಾಡಲು ಕಾನೂನು ವ್ಯವಸ್ಥೆಯಲ್ಲಿ ಯಾವ ಸುಧಾರಣೆಯಾಗಬೇಕು ಅಂತ ನಾವು ನೋಡಿದಾಗ ನಾಗರಿಕರು ಅನ್ನುವಂಥದ್ದು ಇವಾಗ ಇವತ್ತಿನ ದಿನದಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ರೀತಿಯ ಭಯ ಹುಟ್ಟಿಸುವಂತಹ ವಾತಾವರಣವನ್ನ ನಾವು ನೋಡ್ತೀವಿ ಏಕಂದ್ರೆ ಪ್ರತಿಯೊಂದು ಮಕ್ಕಳನ್ನು ನೋಡಿದಾಗ ಈ ಇತ್ತೀಚಿನ ಒಂದು ಜನ್ರೇಷನ್ನ ನೋಡಿದಾಗ ಭಯ ಅನ್ನುವಂಥದ್ದನ್ನೇ ಆ ಮಕ್ಕಳಲ್ಲಿ ನಾವು ಕಾಣೋದಿಲ್ಲ ತಂದೆ ತಾಯಿಗೆ ಕೊಡುವಂಥ ರೆಸ್ಪೆಕ್ಟ್ ಆಗಿರ್ಬೋದು ಹಿರಿಯರಿಗೆ ಕೊಡುವಂತಹ ಒಂದು ರೆಸ್ಪೆಕ್ಟ್ ಆಗಿರ್ಬೋದು ಅವ್ರನ್ನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಆಂ ಇದರಲ್ಲಿ ಅವ್ರ್ಗೆ ಭಯ ಅನ್ನೋಂಥದ್ದನ್ನೇ ನಾವು ಕಾಣ್ತಾ ಇಲ್ಲ ಪ್ರತಿಯೊಂದು ಅಷ್ಟು ಧೈರ್ಯವಾಗಿ ಅವರು ಮಾತಾಡುವಂಥದ್ದನ್ನು ನೋಡಿದರೆ ನಮಗೆ ಭಯ ಆಗುತ್ತೆ ಕಾನೂನು ಬಗ್ಗೆ ಹೇಳಿದರು ಕೂಡ ಕಾನೂನಲ್ಲಿ ಕೂಡ ಅಷ್ಟು ಈಸಿಯಾಗಿ ಅವರು ತೊಗೊಳ್ತಾರೆ ಹೌದಾ ಕಾನೂನಾ ಹಾಂ ಇರಲಿ ಅದ್ರಲ್ಲಿ ಇರೋರೇ ಹಂಗೆ ಮಾಡ್ತಾರಲ್ವ ಅನ್ನುವಂಥ ಒಂದು ಮನೋಭಾವನೆಯನ್ನು ತಾಳ್ತಾರೆ ಇದೆಲ್ಲ ನೋಡೋ ಕಾಲಕ್ಕೆ ಇದನ್ನೆಲ್ಲ ಇದು ಇದು ಹೇಗೆ ಮಕ್ಕಳ ಒಂದು ಇದ್ರ ಮೇಲೆ ಮತ್ತು ಜನರ ಮ ಇದರ ಮೇಲೆ ಪರಿಣಾಮ ಮನ್ಸಿನ ಮೇಲೆ ಪರಿಣಾಮ ಬೀರಿತ್ತು ಅಂದ್ರೆ ಇತ್ತೀಚಿಗೆ ಒಂದು ಸಿ ಒಂದು ಚಿತ್ರರಂಗದಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ನಾವು ನೋಡಿದಾಗ ಎಷ್ಟು ಏನು ಕಾನೂನು ವ್ಯವಸ್ಥೆಯಲ್ಲಿ ಏನೇನೆಲ್ಲ ಅವರು ಧೈರ್ಯವಾಗಿ ಅದನ್ನು ಏನಂದರೆ ತಪ್ಪಾಗಿ ಅದನ್ನು ಬಳಕೆ ಮಾಡುವಂಥದ್ದನ್ನ ನೋಡ್ತಾರಲ್ವ ಆ ಒಂದು ಮನೋಭಾವನೆ ಕೂಡ ಮಕ್ಕಳಲ್ಲಿ ಕಾಣೋದಕ್ಕೆ ಸಹಾಯ ಆಗುತ್ತೆ ಅಂತ ನಾವು ಹೇಳ್ಬೋದು ಇನ್ನು ಏನು ಅಂತಂದರೆ ಈ ಚಿತ್ರರಂಗದ ಚಿತ್ರಗಳಲ್ಲಿ ಈಗ ಸಿನ್ಮಾ ಇದರೊಳ್ಗಡೆ ಲಾಂಗೆಲ್ಲ ಮಚ್ಚೆಲ್ಲ ಹಿಡ್ಕೊಂಡು ಬೋರ್ಡಾಗಿ ನಡು ರಾ ನಡು ರು ಇದರ ದಾರಿಯಲ್ಲೆ ಅವ್ರನ್ನ ಕೊಲೆ ಮಾಡೋದು ಆಮೇಲೆ ದೊಡ್ಡ ದೊಡ್ಡ ಇವರನ್ನ ಪ್ರಶ್ನೆ ಮಾಡೋದು ತಂದೆ ತಾಯಿಗೆ ರೆಸ್ಪೆಕ್ಟ್ ಇಲ್ಲದೇ ಇರೋ ಥರ ಮಾತಾಡಿ ಮನೆ ಬಿಟ್ಟು ಹೋಗೋದು ಇವೆಲ್ಲಾ ಕೂಡ ಅವರು ಮನೆ ಮನ್ಸಿನ ಮೇಲೆ ಪರಿಣಾಮವನ್ನು ಬೀರ್ತವೆ ಹೆಂಗೆ ಅಂದ್ರೆ ಅದು ಒಂದು ಚಿತ್ರ ಅಂತ ಅವರು ನೋಡೋದಿಲ್ಲ ಅವು ಅವರು ತಾನಾಗಿ ಆ ಚಿತ್ರವನ್ನು ನೋಡ್ತಾ ಇರ್ತಾರೆ ಆ ಒಂದು ಹೀರೋನೇ ತಾನು ಆ ಹೀರೋಯಿನ್ನೇ ತಾನು ಅನ್ನೋ ಒಂದು ರೀತಿಯೊಳ್ಗೆ ನೋಡ್ತಿರ್ತಾರಲ್ವ ಹಾಗಾಗಿ ಅವರು ಏನು ಅಂದ್ರೆ ಆ ಪಾತ್ರದೊಳಗೆ ಇಳಿದು ನೋಡೋ ಕಾಲಕ್ಕೆ ನಾನೇ ಯಾಕೆ ಇದು ಆಗಬಾರ್ದು ಈ ಕಾನೂನು ಅನ್ನುವಂಥದ್ದನ್ನು ನಾನು ಇವ್ರು ಹೆಂಗೆ ಉಪ್ಯೋಗಿಸ್ಕೊಳ್ತಾರಲ್ಲ ಅದರ ರೀತಿ ಅದೇ ರೀತಿ ನಾವು ಹೆಂಗೆ ನಾವು ಇದನ್ನು ಮಾಡ್ಕೋಬಹುದು ಅಂತೇಳಿ ಅವರು ಅವರೂ ಕೂಡ ಆ ಒಂದು ಮ ಪ್ರವೃತ್ತಿಯನ್ನು ಬದಲಾವಣೆ ಮಾಡ್ಕೊಳ್ತಾರಂತ ಹೇಳ್ಬೋದು ಮತ್ತು ಸಾಕಷ್ಟು ನಾವು ಇವತ್ತಿನ ದಿನ್ದಾಗ ನೋಡ್ತೀವಿ ಧಾರಾವಾಹಿಗಳಲ್ಲಿ ನೋಡ್ತೀವಿ ಆಮೇಲೆ ಬೇರೆ ಬೇರೆ ಬೇರೆ ರೀಲ್ಸ್ಗಳಲ್ಲಿ ನೋಡ್ತೀವಿ ಏನಂದರೆ ಕಾನೂನು ಅನ್ನುವಂಥದ್ದನ್ನು ಹೆಂಗ್ ನಾವು ಕಣ್ಣು ತಪ್ಪಿಸಿ ಇದನ್ನು ನಾವು ಅಪರಾಧಗಳನ್ನು ಮುಚ್ಚಿ ಹಾಕ್ಬೋದು ಅನ್ನುವಂಥದ್ದನ್ನೂ ನಾವು ಕಲಿಸಿ ಕೊಡುವಂತಹ ಒಂದು ಧಾರಾವಾಹಿಗಳನ್ನು ನೋಡ್ತಾ ಇದ್ದೀವಿ ಸಿನ್ಮಾಗಳನ್ನು ನೋಡ್ತೀವಿ ಆ ಸಿನ್ಮಾಗಳು ಕೂಡಾ ಒಂದು ರೀತಿ ಅದು ಸತ್ಯ ಸತ್ಯತೆಯನ್ನು ಸಾರೋದಕ್ಕೆ ಆಗಿರ್ಬೌದು ಆದರೆ ಕಲೀವಂಥ ಒಂದು ವಾತಾವರ್ಣದೊಳಗೆ ನೋಡಿದಾಗ ಅಂತಹ ಒಂದು ಮಾರ್ಗಗಳು ಅವರಿಗೆ ಕಲ್ಸೋದಕ್ಕೆ ಹೊರಡ್ತವೆ ಅಂತ ಹೇಳ್ಬೋದು ಈ ರೀತಿ ಮಾಡ್ಬೋದಲ್ಲ ನಾವು ಅಪರಾಧಗಳು ಅಂತ ಅನ್ನದೇ ಇರೋ ಹಾಗೆ ನಾವು ಮಾಡ್ಬೋದಲ್ಲ ಅನ್ನುವಂಥ ಒಂದು ಪಾಠವನ್ನು ಕೂಡಾ ಈ ಒಂದು ಮಾಧ್ಯಮಗಳ ಮೂಲಕ ಕಲೀತಾವೆ ಅಂತ ನಾವು ಹೇಳ್ಬೌದು ಅಂದರೆ ಈ ಈಗ ಮುಖ್ಯವಾಗಿ ನಾವು ಏನು ಅಂದ್ರೆ ಜೆಂಡರ್ ಅಂತ ಹೇಳ್ತೀವಿ ಈಗ ತ ಹೆಣ್ಣು ಮತ್ತು ಗಂಡಿನ ಒಂದು ನಡುವೆ ಮನೋಭಾವನೆಯಲ್ಲಾಗಿರ್ಬೋದು ಬೆಳವಣ್ಗೆಯಲ್ಲಾಗಿರ್ಬೋದು ಅವರನ್ನ ನಡೆಸ್ಕೊಳ್ಳೋ ರೀತಿ ಆಗಿರ್ಬೋದು ಇವನ್ನೆಲ್ಲ ನಾವು ಸಮಾನವಾಗಿ ನೋಡ್ಕೊಂಡು ಬಂದ್ವಿ ಅಂದ್ರೆ ಈ ಕಾನೂನು ವ್ಯವಸ್ಥೆಯನ್ನು ನಾವು ಸರಿಪಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಹೆಂಗೆ ಅಂತಂದರೆ ಒಂದು ಹೆಣ್ಣು ಮಕ್ಕಳಿಗೆ ಏನೇನೆಲ್ಲ ಗೌರವವನ್ನು ಕೊಡ್ತೀವೋ ಎಷ್ಟೆಷ್ಟು ಏನೆಲ್ಲ ನಾವು ಆದ್ಯತೆಗಳನ್ನು ಕೊಡ್ತೀವೋ ಏನೇನೆಲ್ಲ ಅವಕಾಶಗಳನ್ನ ಕೊಡ್ತೀವೋ ಆ ಎಲ್ಲ ಅವಕಾಶಗಳು ಈಗ ಗಂಡು ಮಕ್ಕಳಿಗೇನು ಕೊಡ್ತೀವೋ ಅಂತಹ ಅವ್ಕಾಶಗಳೆಲ್ಲನ್ನು ಕೂಡ ಹೆಣ್ಣು ಮಕ್ಕಳಿಗೆ ತಲ್ಪಿಸ್ಬೇಕು ಆ ಹೆಣ್ಣು ಮಕ್ಕಳಿಗೆ ತಲ್ಪಿಸ್ದಾಗ ಮಾತ್ರ ಅವರು ಈ ಕಾನೂನು ಒಂದು ಅರ್ಥ ಮಾಡಿಕೊಂಡು ನಡ್ಕೊಳ್ಳೋ ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು ಏನಂತ ಅಂದರೆ ಗಂಡು ಮಕ್ಕಳನ್ನ ನಾವು ಯಥೇಚ್ಛವಾಗಿ ಅವ್ರ್ಗೆ ಏನು ಬೇಕೋ ಅದನ್ನು ಕೊಟ್ಟು ಬೆಳೆಸ್ತಾ ಹೋಗ್ತೀವಿ ಅವರ್ಗೆ ಭಯದ ವಾತಾವರಣವನ್ನೇ ನಾವು ತೋರಿಸ್ದೇ ಇರೋ ಹಂಗೆ ನೋಡ್ತೀವಿ ಈಗ ತಂದೆ ಯಾವ ರೀತಿ ಮನೆ ಒಳ್ಗಡೆ ಪಾತ್ರ ವಹಿಸ್ತಾನೋ ಹಾಗೇ ಮ ಗಂಡು ಮಕ್ಕಳೂ ಕೂಡ ಪಾತ್ರ ವಹಿಸ್ಕೊಂಡು ಹೋಗ್ತವೆ ಹೆಣ್ಣು ಮಕ್ಕಳು ತಾಯಿ ಹೆಂಗೆ ಪಾತ್ರ ವಹಿಸ್ತಾಳೋ ಹಂಗೇ ಹೆಣ್ಣು ಮಕ್ಕಳು ಪಾತ್ರ ವಹಿಸ್ತವೆ ಹೋಗ್ತವೆ ಹಾಗಾಗಿ ಈಗ ಗಂಡು ಮಕ್ಕಳು ತಂದೆ ಪಾತ್ರ ವಹಿಸ್ತಾ ಹೋಗ್ತಾನೆ ಹೆಣ್ಣು ಮಕ್ಕಳು ತಾಯಿ ಪಾತ್ರ ವಹಿಸ್ತಾ ಹೋಗ್ತಾರೆ ಹೀಗಾಗಿ ಏನು ಅಂದರೆ ನಮ್ಮದು ಇದೇ ಇದೇ ಒಂದು ನಮ್ಮದು ಪ ನಮ್ಮದು ಪದ್ಧತಿಗಳೇ ಇವು ಗಂಡ ಹೊಡೆದ್ರೂ ಕೂಡಾ ನಾವು ಹೊಡೆಸ್ಕೋಬೇಕು ಗಂಡ ಬೈದರೂ ಕೂಡ ನಾವು ಬೈಸ್ಕೋಬೇಕು ಗಂಡ ಏನೇ ಹೇಳಿದರೂ ಕೂಡಾ ನಾವು ಅದನ್ನು ತಪ್ಪಾಗಿ ತಿಳ್ಕೋಬಾರದು ಗಂಡ ಈಗ ಕಾನೂನು ರೀತಿಯೊಳಗೆ ಏನಂದ್ರೆ ಹೊಡೆಯೋದು ಬಡಿಯೋದು ಇದು ದೌರ್ಜನ್ಯ ಅಂತ ನಾವು ಹೇಳ್ತೀವಿ ಆದ್ರೆ ಗಂಡ ಆದವನು ಹೆಂಡತಿಯನ್ನು ಹೊಡೆಯೋದಕ್ಕೆ ಹಕ್ಕು ಐತಿ ಅನ್ನುವಂಥದ್ದನ್ನ ಏನಂದ್ರೆ ಅದನ್ನು ಹಳ್ಳಿ ಒಳ್ಗಡೆ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಹೊಡೆಯೋದು ಒಂದು ಕಾನೂನು ಒಳಗಡೆ ತಪ್ಪು ಅನ್ನುವಂಥದ್ದನ್ನು ಅವ್ರು ಅರ್ಥನೇ ಮಾಡಿಕೊಂಡಿಲ್ಲ ಇಂಥ ವಿಚಾರಗಳಲ್ಲಿ ಕೂಡಾ ನಾವು ಏನಂದ್ರೆ ಮನೆ ಮನೆಗಳಿಗೆ ಹಳ್ಳಿ ಮೊದ್ಲ್ನೇದಾಗಿ ಹಳ್ಳಿಗಳಲ್ಲಿ ನಾವು ಇದನ್ನು ತಲ್ಪಿಸ್ಬೇಕಾಗೈತೆ ಹಳ್ಳಿ ಮಹಿಳೆಯರು ಎಷ್ಟೊಂದು ಮುಗ್ದರು ಅಂತಂದ್ರೆ ಬೇರೆ ವಿಚಾರದಲ್ಲಿ ಭಾಳ ಧೈರ್ಯವಂತರು ಆದರೆ ಇಂತಹ ಕುಟುಂಬ ಅಂತ ಬಂದಾಗ ಅವನ್ನು ಬಿಟ್ಟರೆ ಪರ್ಯಾಯ ಪರ್ಯಾಯ ವ್ಯವಸ್ಥೆ ಏನೂ ಇರೋದೇ ಇಲ್ಲ ಗಂಡನನ್ನ ಬಿಟ್ಟರೆ ಪರ್ಯಾಯ ವ್ಯವಸ್ಥೆ ಇಲ್ಲದೇ ಇರೋ ಸಂದರ್ಭದಲ್ಲಿ ಅವಳು ಅವನಿಂದ ಎಷ್ಟೇ ದೌರ್ಜನ್ಯಕ್ಕೆ ಒಳಗಾದ್ರೂ ಕೂಡಾ ಅವಳು ಸಹಿಸಿಕೊಂಡೇ ಅವಳು ಅಲ್ಲಿ ವಾಸ ಆಗಿರ್ತಾಳೆ ಅದೇ ಮಕ್ಕಳು ಏನಾದರೂ ಸ್ವಲ್ಪ ದೊಡ್ಡವಾಗಿ ಮಾತು ಕೇಳೋ ಹಂತಕ್ಕೆ ಬಂದವು ಅಂತಂದರೆ ಆವಾಗ ಅವಳ ಒಂದು ಮನೋಭಾವನೆ ಬದಲಾವಣೆ ಸಾಧ್ಯ ಆಗುತ್ತೆ ಆದರೆ ಮಕ್ಕಳೂ ಕೂಡ ಅದೇ ರೀತಿ ಆಗಿಬಿಟ್ವು ತಂದೆ ರೀ ದಾರಿಯೇ ಹಿಡಿದುಬಿಟ್ವು ಅಂದರೆ ತಾಯಿ ಮತ್ತು ಅದೇ ಅಧೋಗತಿಗೆ ಇಳಿಬೇಕಾಗುತ್ತೆ ಹಾಗಾಗಿ ಒಂದು ಅಪರಾಧದ ಚಟುವಟಿಕೆಗಳು ಪ್ರಮಾಣದ ಬಗ್ಗೆ ನೋಡಬೇಕು ಅಂತ ಅಂದ್ರೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಮಕ್ಕಳಲ್ಲಿ ಸ್ವೇಚ್ಛಾಚಾರ ಹೆಚ್ಚಾಗಿ ಆ ಒಂದು ಅಪರಾಧ ಮನೋಭಾವನೆ ಅನ್ನೋದೇ ಅವ್ರಿಗೆ ಅರಿವಾಗದೇ ಇರುವಂಥ ವಾತಾವರಣದಲ್ಲಿ ಅವ್ರು ಬೆಳಿತಾ ಇರ್ತಾರೆ ಇದು ಅಪರಾಧ ಅಲ್ಲ ಅನ್ನುವಂಥ ಒಂದು ವಾತಾವರ್ಣದಲ್ಲಿ ಬೆಳಿತಾ ಇರೋದರಿಂದ ಆ ಚಟುವಟಿಕೆಗಳನ್ನು ಕೂಡಾ ಅವನ್ನು ಯಥೇಚ್ಛವಾಗಿ ಮಾಡ್ತಾ ಹೋಗ್ತಾರೆ ಹಾಗಾಗಿ ನಾವು ಮಕ್ಕಳಿಗೆ ಮೊದಲ್ನೇದಾಗಿ ಮನೆ ಒಳಗೆ ಮಕ್ಕಳಿಗೆ ಪಾಲಕರಾಗಿ ಅವರಿಗೆ ಕಾನೂನಿನ ಅರಿವನ್ನು ಮೂಡಿಸೋ ಹಂಗೆ ಆಗಬೇಕು ಕಾನೂನು ಅಂತ ನಾವು ಹೇಳಕ್ಕೆ ಹೋಗ್ದೇ ನಾವು ಸಾಂಪ್ರದಾಯಿಕವಾಗಿ ತಂದೆ ತಾಯಿ ಸುತ್ತಮುತ್ತ ಪರಿಸಿದವ್ರು ಅಧಿಕಾರಿಗಳೊಂದಿಗೆ ಮತ್ತು ಬಂಧು ಬಾಂಧವರೊಂದಿಗೆ ಹೇಗೆ ನೆಡ್ಕೋಬೇಕು ಯಾವ ರೀತಿ ಸರಳ ರೀತಿಯಾಗಿ ನಾವು ಹೇಗ್ ನೆಡ್ಕೋಬೇಕು ಅವ್ರ ಜೊತೆಗೆ ಯಾವ ರೀತಿ ಮಾತಾಡ್ಬೇಕು ಅನ್ನುವಂಥದ್ದನ್ನು ಕಲಿಸಿಕೊಡುವಂಥ ಅವಶ್ಯಕತೆ ತುಂಬ ಇದೆ ಅಂತ ನನಗೆ ಅನ್ಸುತ್ತೆ ಹಾಗಾಗಿ ಯಾವ ಯಾವ ಜಾಗದಲ್ಲಿ ಒಂದು ಚಟುವಟಿಕೆಗಳು ನಡೀತಾವೆ ಅಂತ ಅಂದ್ರೆ ಮಹಿಳೆಯರು ಉದ್ಯೋಗಕ್ಕೆ ಹೋದ ಸಂದರ್ಭದಲ್ಲಿ ಆಗಿರ್ಬೋದು ಆಮೇಲೆ ಊರಿಗೆ ಹೋಗುವ ಸಂದರ್ಭದಲ್ಲಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿರ್ತೀವಿ ಅಲ್ಲಿ ಪುರುಷರು ಬೇರೆ ರೀತಿಯಿಂದ ನೋಡ್ತಾ ಇರ್ತಾರೆ ಆ ಸ ಆ ಒಂದು ಜಾಗಗಳಲ್ಲಿ ಅಂದರೆ ಅಲ್ಲಿ ಮಹಿಳೆ ಒಂಟಿ ಮಹಿಳೆ ಇದ್ದಳು ಅಂತ ಅಂದರೆ ಅಲ್ಲಿ ನೋಡೋ ರೀತಿಯೇ ಬೇರೆ ಇರುತ್ತೆ ಅಂತಲ್ಲಿ ಕೂಡ ಮಹಿಳೆಯರಿಗೆ ರಕ್ಷಣೆ ಬೇಕಾಗ್ತತಿ ಮತ್ತಿನ್ನು ರೈಲ್ವೆ ಸ್ಟೇಷನ್ ಒಳಗಡೆ ಮಹಿಳೆಯರಿಗೆ ರಕ್ಷಣೆ ಬೇಕಾಗ್ತತಿ ಆಮೇಲೆ ಹೆಚ್ಚು ಜನದ ಸಂದಣಿ ಇರತಕ್ಕಂತಹ ಒಂದು ಕಛೇರಿಗಳಲ್ಲಿ ಕೂಡಾ ಈ ಒಂದು ಕಾನೂನು ರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತತಿ ಹೀಗೆ ಅಂದರೆ ನಾಗರಿಕರು ರ ಒಂದು ಸುರಕ್ಷಿತವಾಗಿರಬೇಕು ಅಂತಂದರೆ ರಕ್ಷಣೆಯ ಅವಶ್ಯಕತೆ ಐತೇ ಐತಿ ಹಾಗಾಗಿ ಮೊದ್ಲ್ನೇದಾಗಿ ಏನು ಹೇಳೋದು ಅಂತಂದ್ರೆ ಫಸ್ಟು ಮನೆಯಲ್ಲಿ ನಾವು ಆ ಮಕ್ಳಿಗೆ ವಾತಾವರಣವನ್ನ ಅಂದರೆ ಕಾನೂನಿನ ಅಂದರೆ ಸುಸ್ಥಿತಿಯಲ್ಲಿ ಹೋಗುವಂಥ ಒಂದು ತಂದೆ ತಾಯಿ ಬಂಧು ಬಾಂಧವರು ಅನ್ನುವಂಥ ಪ್ರೀತಿ ವಿಶ್ವಾಸದಿಂದ ಹೋಗುವಂಥ ಒಂದು ವಾತಾವರಣ ಕಲ್ಪಿಸಿಕೊಟ್ರೆ ಇದನ್ನು ನಾವು ಕಾನೂನನ್ನು ಸರಿಪಡಿಸ್ಬೋದು ಅಂತ ನಾವು ಹೇಳ್ಬೋದು